ಮೊಬೈಲ್ ಟ್ಯಾಬ್ಲೆಟು ತುಂಬ ಉಪಯುಕ್ತ ಇದೆ ಈಗಿನ ಕಾಲದಲ್ಲಿ ನಾವು ನೋಡಿರೋ ಥರ ತುಂಬ ಏನು ಹೇಳಬೇಕು ಅಂದರೆ ತುಂಬ ಉಪಯುಕ್ತ ಅಂತ ಹೇಳೋ ಥರ ಅಂದರೆ ನಾವು ಕೂತಲ್ಲೇ ಎಲ್ಲ ಕೆಲಸಗಳನ್ನ ನಡೆಸಬಹುದು ಆ ಒಂದು ಮೊಬೈಲ್ ಟ್ಯಾಬ್ಲೆಟಿಂದ ಹಾಗಾಗಿ ನಾವದನ್ನು ಎಷ್ಟು ಉಪಯೋಗಸ್ಕೋತಿವೋ ತುಂಬ ಒಳ್ಳೆಯದು ಅದೇ ರೀತಿಯಾಗಿ ಅದರಿಂದ ನಾವು ತುಂಬ ಎಷ್ಟೋ ದೊಡ್ಡ ದೊಡ್ಡ ತರಗತಿಗಳನ್ನ ನಾವದರಲ್ಲಿ ಪಡ್ಕೊಂಡಿದ್ದೀವಿ ಮತ್ತು ಅದು ತುಂಬ ಉಪ ಕೊರೊನಾ ಟೈಮಲ್ಲಿ ತುಂಬ ನಮಗೆ ಉಪಯುಕ್ತವಾಗಿದೆ ಕೂಡ ಹಾಗಾಗಿ ಅದನ್ನು ನಾವು ಬಳಸೋದನ್ನು ಇನ್ನೂ ಹೆಚ್ಚು ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಅದರ ಜೊತೆಯಲ್ಲಿ ಮೊಬೈಲ್ ಟ್ಯಾಬಲ್ಲಿ ತುಂಬ ತರಹದ ಅಪ್ಲಿಕೇಷನ್ಸು ಸಮೇತ ಬರುತ್ತೆ ಆ ಅಪ್ಲಿಕೇಷನ್ಸಿಂದ ನಮಗೆ ತುಂಬ ಉಪಯುಕ್ತ ಇದೆ ನಾವು ಏಕೆ ಅಂದರೆ ನಾವಿಲ್ಲಿದ್ದೀವಿ ಅಂದರೂ ಕೂಡ ನಾವು ಎಲ್ಲೋ ಹೊರದೇಶದಲ್ಲಿರೋರ್ನು ಸಮೇತ ಸಂಪರ್ಕ ಮಾಡಿ ಅವರ ಜೊತೆ ಕೂಲಂಕಶ್ವಾಗಿ ಮಾತಾಡುವ ಒಂದು ಅವಕಾಶ ಅದು ಕಲ್ಪ್ಸ್ಕೊಡುತ್ತೆ ನಮಗೆ ಆದ್ದರಿಂದ ಅದನ್ನು ನಾವು ಬಳಸೋದನ್ನು ಹೇಗೆ ಹೇಗೆ ಅಂತ ಹೇಳಿಬಿಟ್ಟು ಒಂದು ಯಾವ ರೀತಿಯಲ್ಲಿ ಅಂದರೆ ಒಂದು ಒಳ್ಳೆಯ ರೀತಿಯಲ್ಲದನ್ನು ಉಪಯೋಗಿಸ್ಕೊಂಡ್ರೆ ನಮಗೆ ಒಳ್ಳೇದು ಅಂತ ನನಗೆ ಅನ್ನಿಸ್ತಾಯಿದೆ ಮತ್ತು ಟ್ಯಾಬ್ಲೆಟ್ ಬಗ್ಗೆ ಹೇಳಬೇಕು ಅಂದರೆ ಈಗ ನಾವು ನೋಡ್ತಾ ಇದ್ದೀವಿ ಟ್ಯಾಬ್ಲೆಟ್ಗಳನ್ನ ತುಂಬ ಬೆಲೆ ಏರಿಕೆ ಇರೋದು ಅಂತಲೂ ಸಿಗ್ತಾಯಿದೆ ಕಮ್ಮಿ ಇರೋದು ಸಿಗ್ತಾಯಿದೆ ನಾವು ನೋಡ್ಬಿಟ್ಟು ಅದರಲ್ಲಿ ಒಂದು ಮಧ್ಯಮ ವರ್ಗದಲ್ಲಿರೋದನ್ನು ಟ್ಯಾಬಲೆಟನ್ನ ತೊಗೊಂಡ್ರೆ ಎಲ್ಲ ಮಧ್ಯಮ ವರ್ಗದವ್ರಿಗೆ ಉಪಯುಕ್ತ ಆಗತ್ತೆ ಅದರಿಂದ ಮತ್ತೆ ಅದಕ್ಕಿಂತ ಜಾಸ್ತಿ ಹೇಳಬೇಕು ಅಂದರೆ ಟ್ಯಾಬ್ಲೆಟ್ ಬಗ್ಗೆ ನಮಗೆ ಒಂಥರ ಸ್ನೇಹಿತರಾಗೂ ಇರ್ತಾರೆ ಸಹಪಾಠಿಯಾಗೂ ಇರುತ್ತೆ ಯಾರು ಇಲ್ಲ ಅಂದಾಗ ಅದು ನಮ್ಮ ಜೊತೆಯಲ್ಲಿದ್ದು ನಮಗೆ ಒಂದು ಸಮಯದ ಅಭಾವವನ್ನು ಕಮ್ಮಿ ಮಾಡುತ್ತೆ ನಮ್ಮ ಕೆಲಸಗಳನ್ನ ಎಷ್ಟು ಬೇಗ ರೀತಿ ಯಾ ಯಾವ ರೀತಿಯಲ್ಲಿ ತುಂಬ ಕ್ಲಿಷ್ಟಕರವಾದದ್ದು ಸಮೇತ ಸುಲಭವಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ಒಂದು ಟ್ಯಾಬ್ಲೆಟ್ ಮೂಲಕ ಅದು ಉಪಯೋಗ್ಸ್ಕೊಂಡು ಅದನ್ನು ನಾವು ಸಮೇತನು ಆ ಕೆಲಸಗಳನ್ನ ನಾವು ಯಾ ಚಾಚೂ ತಪ್ಪದೆ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗೋದಕ್ಕೂ ಆಗುತ್ತೆ